ಹಾಂ ಅಲೋ ಅಲೋ ಯಾರು ಹೇಳಿ ನಾವು ಹಣ್ಣಂಗ್ಡಿಯವರು

ಹಾಂ ಹೌದು ಪವಿತ್ರ ಅಂತ ನಿಮ್ಗೆ ಯಾರು ಹೇಳಿದ್ರು ಹಾಂ ಹೇಳಿ ಹೇಳಿ ಹೇಳಿ ಹಾಂ ಹಾಂ ಏನು ಪೂಜೆ ಯಾವತ್ತು ಹ್ಞೂ ಹ್ಞೂ ಎಲ್ಲ ಸಿಗುತ್ತೆ ಎಲ್ಲ ಥರ ಸಿಗುತ್ತೆ ಯಾವು ಹಣ್ ಬೇಕಿತ್ತು ಎಷ್ಟೆಷ್ಟು ಬೇಕಿತ್ತು ಹೇಳಿ ನಮ್ಮ ಎಲ್ಲ ಹಣ್ಣು ಇದೆ ನಿಮಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ನಾವು ಆ ಹಣ್ಣು ನಿಮಗೆ ತಲುಪಿಸ್ತೀವಿ ಇಲ್ಲ ನೀವಾದರೂ ಬಂದು ತಗೊಂಡ್ ಹೋಗ್ಬೋದು ನಿಮ್ಗೆ ಆಗೋಲ್ಲ ಅಂದರೆ ನಾವೇ ನಿಮ್ಮ ಮನೆ ಹತ್ರ ನಾವೇ ತಲುಪಿಸ್ತೀವಿ ಡೋರ್ ಅಂಡ್ ಡೆಲಿವರಿನೂ ಇದೆ ಹಾಂ ಹೇಳಿ ಹಾಂ ಆಯಿತು ಸೇಬು ನೂರಾ ಅರವತ್ತು ಇದೆ ಕೆಜಿ ಹ್ಞೂ ದಾಳಿಂಬೆಯೂ ಇದೆ ನೂರಾ ಎಂಬತ್ತು ಕೆಜಿ ದಾಳಿಂಬೆ ಐದು ಕೆಜಿ ಸೇಬು ಹಾಂ ಸರಿ ಆಯಿತು ಇನ್ಯಾವ್ದು ಬೇಕು ಹಣ್ಣು ಬಾಳೆ ಹಣ್ ಬೇಕೆ ಬಾಳೆಹಣ್ ಎಷ್ಟು ಬೇಕು ಹತ್ತು ಕೆಜಿ ಪೂಜೆ ಪೂಜೆ ಬಾಳೆ ಹಣ್ಣು ಹಾಂ ಏಲಕ್ಕಿ ಬಾಳೆ ಹಣ್ಣು ಸರಿ ಆಯಿತು ಸರಿ ಆಯಿತು ಐದೈದು ಕೆಜಿ ಹತ್ತು ಕೆಜಿ ಹಾಂ ಸರಿ ಮೂರು ಹಣ್ ಬಾಳೆಹಣ್ಣು ನೂರಾ ರೂಪಾಯಿ ಇದೆ ಕೆಜಿ ನೀವು ಜಾಸ್ತಿ ತಗೋತಿದ್ದೀರಲ್ಲ ಎಂಬತ್ತು ರೂಪಾಯಿಗೆ ಹಾಕ್ಕೊಡ್ತೀನಿ ಸಪೊಟೊ ಇದೆ ಸಪೊಟೊ ಇದೆ ಎಷ್ಟು ಕೆಜಿ ಬೇಕು ಸಪೊಟೊ ಸಪೊಟೊ ಅರವತ್ತು ರೂಪಾಯ್ ಕೆಜಿ ಕಮ್ಮಿ ರೇಟು ನೋಡಿ ಹಾಂ ಸರಿ ಆಯಿತು ಇನ್ನು ಯಾವ ಹಣ್ ಬೇಕಿತ್ತು ನಾಲ್ಕು ಥರ ಆಯಿತು ಪೂಜೆಗೆ ಐದು ಥರ ಒಂಬತ್ತು ಥರ ಹೇಳ್ತಾರೆ ಕಿತ್ಳೆ ಹಣ್ಣು ಇದೆ ಕಿತ್ಳೆ ಹಣ್ಣು ನೂರು ರೂಪಾಯಿ ಕೆಜಿ ಎಷ್ಟು ಕೆಜಿ ಬೇಕಿತ್ತು ಮೂರು ಕೆಜಿ ಸರಿ ಆಯಿತು ಹಾಂ ಮೂಸಂಬಿ ಹಣ್ ಎಷ್ಟು ಕೆಜಿ ಬೇಕು ಮೂಸಂಬಿ ಹಣ್ಣು ಎಂಬತ್ತು ರೂಪಾಯಿ ಇದೆ ಕೆಜಿ ಆಯ್ತು ಆಯಿತು ಕಡಿಮೆ ಮಾಡ್ಕೊತೀವಿ ನೀವು ನಾಳೆ ಬನ್ನಿ ಇಲ್ಲಾಂದರೆ ನಿಮ್ಮ ಮನೆ ಬಾಗ್ಲಿಗ್ ತಲುಪಿಸ್ಬೇಕು ಅಂದರೆ ಹೇಳಿ ನಾವೇ ತಂದು ತಲ್ಪಿಸ್ಬಿಟ್ಟು ದುಡ್ಡು ಇಸ್ಕೋತೀವಿ ಎಲ್ಲದ್ರದ್ದು ಹಾಂ ಸರಿ ಆಯಿತು ಹಾಂ ಸರಿ ಸರಿ ಆಯಿತು ಹಾಂ ಹಾಂ ಇದೆ ಮೇಡಮ್ ಇದೆ ಹಾಂ ಸರಿ ಹಾಂ ಸೀಬೆ ಹಣ್ ಇದೆ ಎಲ್ಲ ಥರ ಹಣ್ಣು ಇದೆ ನಾವೇ ನಿಮ್ಮ ಮನೆಗೆ ತಲುಪಿಸ್ತೀವಿ ಪೀಸ್ ಲೆಕ್ಕ ಸರಿ ನಾಳೆ ಬನ್ನಿ ಆಯಿತು ಸರಿ ಮೇಡಮ್ ಆಯಿತು ನಾಳೆ ಬನ್ನಿ